ನಾನು ವಾಸಿಸ್ತಿರೊಂತಹ ಪ್ರದೇಶದಲ್ಲಿ ಮಹಿಳೆಯರ ಹೊಣೆಗಾರಿಕೆ ಬದಲಾಗಿರೋದು ಹೌದೂ ಮತ್ತು ಮಹಿಳೆಯರು ಮುಕ್ತವಾಗಿ ಶಿಕ್ಷಣ ಉದ್ಯೋಗ ಮಾಡ್ತಿರೋದು ಹೌದು ಈಗ ಎಲ್ಲಾ ಹೆಣ್ಮಕ್ಳು ಒಂದು ಡಿಗ್ರಿ ಅನ್ನೋದು ಇರಲಿ ಅಂತ್ಹೇಳಿ ಎಲ್ಲರೂ ಓದೇ ಓದಿರ್ತಾರೆ ಒಂದು ಒಂದು ಡಿಗ್ರಿ ನಮ್ಮಹತ್ರ ಇರೋ ತನಕ ಆಗಲಿ ಅಂತ್ಹೇಳಿ ಓದೇ ಓದಿರ್ತಾರೆ ಮತ್ತು ಸರ್ಕಾರದಿಂದ ಹದ್ನಾಲ್ಕು ವರ್ಷದ ತನಕ ಕಡ್ಡಾಯ ಶಿಕ್ಷಣ ಇರೋದ್ರಿಂದ ಎಲ್ಲರೂ ಏನಿಲ್ಲ ಅಂದರು ಹತ್ತನೇ ತರಗತಿ ತನಕವಂತೂ ಓದೇ ಓದಿರ್ತಾರೆ ಇನ್ನು ಅವರಿಗೆ ಏನು ಆ ಓದಿನಲ್ಲಿ ಆಸಕ್ತಿ ಇಲ್ಲದೆ ಅವರು ಓದಿರೋಲ್ಲ ಬಿಟ್ಟರೆ ಯಾರಿಗೂ ಮನೆಯಲ್ಲಿ ಯಾವುದೇ ಓದಬಾರ್ದು ಅನ್ನುವಂಥ ಒತ್ತಡಗಳು ಇರು ಇಲ್ಲ ಮತ್ತು ಎಲ್ಲರೂ ತಮಗೆ ಎಷ್ಟು ಓದಬೇಕನ್ಸುತ್ತೋ ಅಲ್ಲಿ ತನಕ ಓದು ಓದ್ತಾಯಿದಾರೆ ಹೆಣ್ಣುಮಕ್ಳು ಅವರಿಗೆ ಇನ್ನೂ ಆಸಕ್ತಿ ಇಲ್ಲ ಓದು ಓದೋದಕ್ಕೆ ಅನ್ನೋ ಅಂಥಾ ಹೆಣ್ಣುಮಕ್ಳು ಮಾತ್ರ ಮನೇಲಿ ಉಳಿದಿದಾರೆ ಬಿಟ್ಟರೆ ಮತ್ತು ಯಾವ ಓದಬೇಕು ಅಂತ ಆಸೆ ಇರುವ ಹೆಣ್ಣುಮಕ್ಳಿಗೆ ಬೇರೇನೋ ಕಾರಣದಿಂದಾಗಿ ಮನೆಯಲ್ಲಿ ಉಳ್ದಿರೋವಂಥದ್ದು ಯಾವುದು ನಾನು ಇರುವಂಥ ಪ್ರದೇಶದಲ್ಲಿ ಹಾಗೇನು ಇಲ್ಲ ಉದ್ಯೋಗ ವಿಚಾರಕ್ಕೆ ಬಂದಾಗ ಇರೋವಂಥ ಊರಿನಲ್ಲೇ ಉದ್ಯೋಗ ಹೆಣ್ಣುಕ್ಳು ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಬೇರೆ ಊರಿಗೆ ಹೋಗಿ ಕೆಲಸ ಮಾಡೋದು ಅನ್ನೋ ಆ ವಿಷಯ ಬಂದ ತಕ್ಷಣ ಸ್ವಲ್ಪ ಎಲ್ಲೋ ಮಹಿಳೆಯರಿಗೆ ಬೇರೆ ಕಡೆ ಹೋಗಿ ಉದ್ಯೋಗ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ಬೋದು ನಾನಿರುವಂಥ ಜಾಗದಲ್ಲಿ ಹಾಗೇ ಇದೆ ಸ್ವಲ್ಪ ಹೊರಗಿನ ಜಾಗಕ್ಕೆ ಹೋಗೋದು ಅನ್ನೊ ಅಂದ ತಕ್ಷಣ ಕುಟುಂಬದವ್ರೆವರೆ ಸ್ವಲ್ಪ ಹೆದರ್ತಾರೆ ಮತ್ತು ಓದಲಿಕ್ಕೂ ಕೂಡ ಹೊರಗಿನ ಕಡೆ ಈಗ ಎಲ್ಲರೂ ಹೊರಗೆ ಓದ್ಲಿಕ್ಕೆ ಹೋಗ್ತಾಯಿದಾರೆ ಹೆಣ್ಣುಕ್ಳು ಆದರೆ ಒಂದು ಒಂದು ಒನ್ನೊಂದು ಮನೆಯಲ್ಲಿ ಮಾತ್ರ ಹೊರಗೆ ಇನ್ನು ಹೆಚ್ಚಿನ ಶಿಕ್ಷಣ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ್ ಹೊರಗೆ ಹೋಗೋದು ಸ್ವಲ್ಪ ಕಮ್ಮಿ ಅಂತನೇ ಹೇಳ್ಬೋದು ಇರೋ ಅಂಥ ಊರಿನಲ್ಲೆ ಯಾವುದಾದ್ರು ಒಂದು ಈ ಕಾಲೇಜ್ಗಳು ಇದೆಯಾ ಅಂತ ಹೇಳಿ ನೋಡಿ ಹೋಗೋದೇ ಜಾಸ್ತಿ ಹೊರಗೆ ಹೋಗೋದು ಅಂದ ತಕ್ಷಣ ಸ್ವಲ್ಪ ಹೆದರ್ತಾರೆ ಉದ್ಯೋಗಕ್ಕೆ ಕೂಡ ಹೊರಗೆ ಹೊರಗೆ ಬೇರೆ ಊರಿಗೆ ದೂರದ ಊರಿಗೆ ಹೋಗಿ ಅಲ್ಲೇ ಇದ್ದು ಉದ್ಯೋಗ ಮಾಡೋದು ಅಂದರೆ ಹೆಣ್ಣುಮಕ್ಳಿಗೆ ಹೆಣ್ಣುಮಕ್ಳು ಹೋಗಲಿಕ್ಕೆ ತಯಾರಿದ್ರೂ ಮನೆಯವರು ಸ್ವಲ್ಪ ಹೆದರ್ತಾರೆ ಹಾಗಾಗಿ ಕಳಿಸೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಆದರೆ ನಾನು ನೋಡಿದ ಹಾಗೆ ಹೆಚ್ಚಿನ್ದಾಗಿ ಹೊರಗಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೊರಗೆ ಕೂಡ ಹೋಗಿದ್ದಾರೆ ಹೆಣ್ಣುಮಕ್ಳು ಮತ್ತು ಉದ್ಯೋಗಕ್ಕೋಸ್ಕರ ಕೂಡ ಹೊರಗೆ ಬೇರೆ ಊರುಗಳಿಗೆಲ್ಲ ಹೋಗಿದಾರೆ ಈ ಅಡೆ ತಡೆಗಳು ಅಂತ ಹೇಳೀ ಬರೋದು ಅಂದರೆ ಅದಕ್ಕೆ ಮತ್ತು ಬೇರೆ ಯಾವುದಕ್ಕೂ ಅಡೆತಡೆಗಳಿರೋಲ್ಲ ಓದಿಸ್ಲಿಕ್ ಓದಿಸ್ಲಿಕ್ಕು ಕೂಡ ಎಲ್ಲರಿಗು ಸಾಮರ್ಥ್ಯ ನಾನು ಇರೋ ಜಾಗದಲ್ಲಿ ಓದಿಸ್ಲಿಕ್ಕೆ ಹೆಣ್ಮಕ್ಳಿಗೆ ಓದಲಿಕ್ಕೆ ಸಾಮರ್ಥ್ಯನೂ ಇರುತ್ತೆ ತಂದೆ ತಾಯಿಗಳಿಗೆ ಓದಿಸ್ಲಿಕ್ಕೆ ಸಿದ್ದ ಇರ್ತಾರೆ ಓದಲಿಕ್ಕೆ ಆಸಕ್ತಿ ಇರೊ ಹೆಣ್ಮಕ್ಳು ಎಲ್ಲರೂ ಅವರಿಗೆ ಎಷ್ಟು ಓದಬೇಕನ್ಸುತ್ತೋ ಅಲ್ಲಿ ತನಕ ಓದ್ತಾರೆ ಒಳ್ ಒಳ್ಳೊಳ್ಳೆ ಉದ್ಯೋಗಗಳಲ್ಲಿರ್ತಾರೆ ಒಳ್ಳೊಳ್ಳೆ ಪದವಿ ಪೂರ್ವ ಶಿಕ್ಷಣವನ್ನು ಕೂಡ ಪಡೆದಿರ್ತಾರೆ ಯ ಈ ನಾನಿರುವಂಥ ಜಾಗದಲ್ಲಿ ಯಾವುದೇ ಹೆಣ್ಣುಮಕ್ಳಿಗೆ ಅಡೇ ತಡೆಗಳು ಅನ್ನುವಂಥದು ಓದಲಿಕ್ಕೆ ಆಗಲಿ ಉದ್ಯೋಗ ಮಾಡಲಿಕ್ಕಾಗ್ಲಿ ಇಲ್ಲ ಎಲ್ಲರೂ ಅವ್ರ ಅವ್ರ ಇಷ್ಟದಷ್ಟು ಅವು ಮುಕ್ತವಾಗಿ ಅವ್ರಿಗೆ ಏನು ಓದಬೇಕನ್ಸುತ್ತೆ ಅನ್ನು ಅದನ್ನೇ ಓದ್ಬೋದು ಕಾಲಕ್ರಮೇಣವಾಗಿ ಇದ್ದಿದ್ದು ಒತ್ತಡ ಹೆಣ್ಣುಮಕ್ಳು ಓದಬಾರ್ದು ಹೊರಗಡೆ ಕೆಲ್ಸಕ್ಕೆ ಹೋಗಬಾರ್ದು ಹೊರಗೆ ಓದೋಕೆ ಹೋಗಬಾರ್ದು ಬರೀ ಅಡಿಗೆ ಮನೆಗೆ ಮನೆಯಲ್ಲಿರೋದಕ್ಕೆ ಅಷ್ಟೇ ಸೀಮಿತ ಅಂತ ಇದ್ದಿದ್ದು ಬಹಳ ಬದಲಾಗಿದೆ ಅದು ಅಲ್ಲಿಂದ ತುಂಬಾ ಹೊರಗೆ ಬಂದಿದ್ದೇವೆ ನಾವು ಅಂತ ಹೇಳ್ಬೋದು ಮನೇಲಿರೊ ಈಗ ಎಲ್ಲಾ ಹೆಣ್ಣುಮಕ್ಳು ಎಲ್ಲಾ ಕ್ಷೇತ್ರದಲ್ಲು ಕೂಡ ಇದ್ದಾರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೆಣ್ಣುಮಕ್ಳು ಕೆಲಸ ಮಾಡ್ತಿಲ್ಲ ಅನ್ನೋದೇ ಇಲ್ಲ ನಾನಿರುವಂಥ ಪ್ರದೇಶ ಕೂಡ ಹಾಗೇ ಹಾಗೇ ಇದೆ ಯಾವುದೇ ಹೆಣ್ಣುಮಕ್ಳು ಈ ಓದಿಲ್ಲ ಓದಲಿಕ್ಕೆ ಮನೆಯಲ್ಲಿ ಬಿಡೋಲ್ಲ ಅನ್ನೋ ಥರದ್ ಏನೂ ಇಲ್ಲ ಎಲ್ಲರ ಎಲ್ಲರ ಮನೆಯಲ್ಲೂ ಎಲ್ಲರೂ ಹೆಣ್ಣುಮಕ್ಳು ಜಾಸ್ತಿ ಓದಲಿ ಅಂತ ಆಸೆ ಪಡೋರು ಆಗಿರ್ತಾರೆ ಮತ್ತು ಎಲ್ಲ ದೊಡ್ಡ ದೊಡ್ಡ ಉದ್ಯೋಗದಲ್ಲಿರಲಿ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ಬಯಸೋರಾಗಿರ್ತಾರೆ ಯಾರು ಇಲ್ಲಿ ಯಾರು ಕೂಡ ಜಾಸ್ತಿ ಓದೋದು ಬೇಡ ಹೆಣ್ಣುಮಕ್ಳು ಹೊರಗಡೆ ಎಲ್ಲೂ ಕೆಲಸ ಮಾಡೋದು ಬೇಡ ಮನೆಲೇ ಇರಲಿ ಅನ್ನೋ ಥರ ಭಾವನೆ ಇಲ್ಲಿ ಯಾರಿಗೂ ಇಲ್ಲ ಎಲ್ಲಾ ಹೆಣ್ಣು ಮಕ್ಕಳು ಎಷ್ಟು ಬೇಕೊ ಅಷ್ಟು ಓದ್ತಾಯಿದಾರೆ ಮತ್ತೆಲ್ಲಾ ಕ್ಷೇತ್ರದಲ್ಲೂ ತಮಗಿಷ್ಟ ಆಗಿರುವಂಥ ಕ್ಷೇತ್ರದಲ್ಲೆ ಉದ್ಯೋಗವನ್ನು ಕೂಡ ಮಾಡ್ತಿದಾರೆ ಹಾಗೆ ನೋಡ್ತಾ ಬಂದರೆ ಮುಂದಿನ ದಿನಗಳು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಎಲ್ಲಾ ಕಡೆ ಇರ್ತಾರೆ ಎಲ್ಲಾ ಹೆಚ್ಚಿನ ಓದುಗಳಲ್ಲಿ ಎಲ್ಲಾ ಕಡೆ ಅವರೇ ಇರ್ತಾರೆ ಎಲ್ಲಾ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಅವರೇ ಇರ್ತಾರೆ ಅಂತ ಹೇಳ್ಬೋದು